ಹಾಂ ನಾವು ಬಸಮ್ಮ ಅಂತ ಹೇಳಿ ಮಾತಾಡ್ತಿರೋದು ಬಳ್ಳಾರಿಯಿಂದ ನಾವು ಅದೇ ಹೋಟೆಲ್ ಬೇಕ್ರಿ ಎಲ್ಲ ಮಾಡ್ಬೇಕಂದ್ಕಂಡಿದ್ದೀವಿ ಹೊಸದಾಗಿ ತಿಂಡಿಗು ಎಲ್ಲ ಕುರುಕುಲು ತಿಂಡಿ ಮತ್ತು ಸ್ವೀಟ್ ಎಲ್ಲ ಮಾಡ್ಬೇಕಂದ್ಕಂಡಿದ್ದೀವಿ ಅದಕ್ಕೆ ಈಗ ಕೊಬ್ಬರಿ ಎಣ್ಣೆ ಬೇಕು ಹಾಂ ಕೇರ ಹಾಂ ಅದೇ ಎಲ್ಲ ಕೇರಳ ಸ್ಟೈಲಲ್ಲಿ ಮಾಡ್ಬೇಕಂದ್ಕಂಡಿದ್ದೀವಿ ಅದು ಕ್ವಾಲಿಟಿ ಹೇಗಿರುತ್ತೆ ಎಣ್ಣೆಯದು ಕೊಬ್ಬರಿ ಎಣ್ಣೆ

ಹ್ಞೂ

ಹೌದು

ಹೌದಾ ಸರಿ ನಾವು ಅಂದರೆ ನಾವು ಹೇಳಿದ ಟೈಮ್ಗೆ ಎಲ್ಲ ಕರೆಕ್ಟಾಗಿ ಅವರೇ ಬಂದು ಡೆಲಿವರಿ ಮಾಡ್ತಾರಾ ಹೇಳಿದ ಟೈಮಿಗೆ

ಅಂದರೆ ಎಷ್ಟು ದಿನ ಆಗಬಹುದು ನಾವು ಆರ್ಡ್ರ್ ಮಾಡಿದ ಮೇಲೆ ಹ್ಞೂ ಹ್ಞೂ ಹೌದಾ ಸರಿ ಆಯಿತು ರೀ ಹ್ಞೂ ಇಲ್ಲ ನಾವು ಬಳಸ್ತೀವಿ ಬಳಸಿ ನೋಡಿ ಮತ್ತು ಇನ್ನೂ ಜಾಸ್ತಿ ಇಲ್ಲಿ ತಗೊಳ್ಳೋರಿದ್ದಾರೆ ಬೇಕ್ರಿ ಮಾಡೋರು ಹೋಟೆಲ್ ಮಾಡೋರು ಹ್ಞೂ ಒಂದ್ಸರಿ ತಗೊಂಡು ನೋಡ್ತೀವಿ ಎಕ್ಸಾಂಪ ಇದು ನೋಡಿ ಆಮೇಲೆ ಹೇಳ್ತೀವಿ

ಹಾಂ ಹಾಂ ಸರಿ ಅದೇ ಒಂದ್ಸರಿ ತಗೊಂಬಂದು ಟ್ರೈ ಮಾಡ್ತೀವಿ ಅಡಿಗೆ ಎಲ್ಲ ಮಾಡಿ ಎಲ್ಲ ರುಚಿ ಎಲ್ಲ ಭೇಷಿದ್ರಿಗಿನ್ನ ನಾವಿನ್ನು ನಿಮ್ಮ ಹತ್ರನೇ ತಗಂತೀವಿ

ಬಾಯ್